ರೈತರಿಗೆ ಇವಾಗ ಮಳೆಗಾಲ ಟೈಮ್ ಟೈಮಿಗೆ ಮಳೆ ಬರ್ತಾ ಇಲ್ಲ ಇವಾಗ ಮಳೆ ಬಂದು ಬರದೇ ಇರೋದಕ್ಕೆ ತುಂಬ ಜನ ಮಳೆ ಬಂದ್ರೇ ಬೆಳೆ ಆಗೋದು ಮಳೆ ಆಗ್ತಿಲ್ಲ ಅಂದರೆ ಇವಾಗ ಬೆಳೆಯೇ ಆಗ್ತಾ ಇಲ್ಲ ಅವಾಗೆಲ್ಲಿ ಇವಾಗ ಇವಾಗೆಲ್ಲ ಸ್ವಲ್ಪ ಜನ ಬೋರ್ ಹೊಡ್ಸ್ಕೊಂಡಿದಾರೆ ಅವಾಗ ಇವಾಗ ಒಂದು ಕಡೆಯೆಲ್ಲ ಇರೋದೆಲ್ಲ ಮಳೆ ಬಂದ್ರೇ ಬೆಳೆಯಿದೆ ಇನ್ನೊಂದು ಮಾ ಬೋರ್ ಹಾಕ್ಸ್ಕೊಂಡಿದಾರೆ ಬೋರ್ ಹಾಕ್ಸ್ಕಣ್ದಿರೋರೆಲ್ಲ ವ್ಯವಸ್ಥೆ ಇಲ್ಲ ಮಳೆ ಬಂದ್ರೇ ಬೆಳೆ ಆಗೋದು ಅದನ್ನು ಅದು ಈ ಸಲ ಮಳೆ ಅಂತೂ ಬಂದೇ ಇಲ್ಲ ಬರಗಾಲ ಆಗಿದೆ ಎಲ್ಲಿ ನೋಡಿದ್ರೂನು ನಮ್ದೇ ಹೆಚ್ಚು ಕಮ್ಮಿ ಒಂದು ಮೂರರಿಂದ ನಾಲ್ಕು ಲಕ್ಷದ ಬೆಳೆ ಆನಾಗಿದೆ ಆ ಟೈಮ್ಗೆ ಕರೆಕ್ಟಾಗಿ ನಮ್ಮ ಚಂದಾಗೆಲ್ಲ ಬಂತು ಏನೋ ಫಸಲು ಬಿಡೋ ಟೈಮು ಆ ಟೈಮಲ್ಲಿ ಮಳೆ ಬಂದಿಲ್ಲ ಹತ್ತಿ ಹಾಳಾಯ್ತು ಅದು ಬಿಟ್ಟರೆ ಜೋಳ ಹಾಳಾಯ್ತು ಇಷ್ಟು ಈ ಥರ ಎರಡು ಎರಡು ಥರದ್ದು ಮೂರರಿಂದ ನಾಲ್ಕು ಲಕ್ಷ ಹಾನಿಯಾಗಿದೆ ನಮಗೆ ತುಂಬ ಲಾಸಾಗಿದೆ ಮ್ ಟೈಮ್ ಟೈಮ್ಗೆ ಮಳೆ ಬರೋಲ್ಲ ಅದುಬಿಟ್ರೆ ಈವಾಗ ಕಾಲಮಾನವೇ ಚೇಂಜಾಗಿಬಿಟ್ಟಿದೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಈ ಥರಯೆಲ್ಲ ಆನ್ ಟೈಮ್ ಟೈಮ್ಗೆ ಆಗ್ತಾ ಇಲ್ಲ ಬೇಸಿಗೆ ಟೈಮಲ್ಲಿ ಮಳೆ ಬರುತ್ತೆ ಮಳೆಗಾಲದಲ್ಲೆಲ್ಲ ಬಿಸಿಲು ಬರುತ್ತೆ ಬೇಸಿಗೆಗಾಲ ಇದ್ದಂಗಿರುತ್ತೆ ಈ ಚಳಿಗಾಲದಲ್ಲೆಲ್ಲ ಚಳಿಯೇ ಇರೋಲ್ಲ ಇವಾಗ್ ಬರ್ತಾ ಬರ್ತಾ ಎಲ್ಲ ತುಂಬ ಚೇಂಜಾಗ್ತಿದೆ ಈ ಟೈಮಲೆಲ್ಲ ನವೆಂಬರ್ ಡಿಸೆಂಬರಲ್ಲೆಲ್ಲ ತುಂಬ ಹಿಮ ಬೀಳೋದು ತುಂಬ ಚಳಿ ಹಿಡ್ಸೋದು ಇವಾಗ ಚಳಿಯೇ ಇರ್ತಾಯಿಲ್ಲ ಇವಾಗ ಬೆಂಗಳೂರಲ್ಲಂತೂ ಸ್ವಲ್ಪನೂ ಚಳಿಯೇ ಇಲ್ಲ ಬೆಳಗ್ಗೆಯಿಂದ ಹೆಚ್ಚು ಕಡಿಮೆ ನೈಟ್ ಪೂರ್ತಿ ಎಲ್ಲ ಜನಗಳು ಓಡಾಡ್ತಾಯಿರ್ತಾರೆ ಸ್ವಲ್ಪನೂ ಚಳಿಯಿಲ್ಲ ಅವಾಗ ನಮ್ಮ ಹಳ್ಳಿ ಸೈಡ್ ನಾವು ಚಳಿಗಾಲ ಅಂದರೆ ಎಂಟು ಏಳುವರೆ ಎಂಟು ಗಂಟೆ ತನಕ ಮನಿಕೊಳೊವ್ ಬೆರ್ಶೀಟ್ ಹೊದ್ಕೊಂಡು ತುಂಬಾ ಬೆಳಗ್ಗೆ ಎದ್ದು ಬೆಂಕಿ ಕಾಯ್ತಿದ್ದೋ ಆ ಥರ ಚಳಿ ಹಿಡಿಸ್ತಿತ್ತು ಇವಾಗ ಚಳಿಗಾಲವೇ ಇಲ್ಲ ಚಳಿಯೇ ಬರ್ತಾ ಇಲ್ಲ ತುಂಬ ಅವಾಗೆಲ್ಲ ಟೈಮ್ ಟೈಮ್ಗೆ ಕರೆಕ್ಟಾಗಿ ಆಗಶ್ಟ್ ಸೆಪ್ಟೆಂಬರ್ ನವೆಂಬರ್ ಟೈಮಲ್ಲಿ ಒಳ್ಳೆಯ ಮಳೆ ಬರ್ತಿತ್ತು ಆ ಮಳೆನೂ ಬರ್ತಾ ಇಲ್ಲ ಆ ಮಳೆ ಬಂದಿದ್ರೇ ನಮಗೆ ಬೆಳೆ ಚೆನ್ನಾಗಿ ಆಗೋದು ಸೂರ್ಯಕಾಂತಿ ಆಗಲಿ ಹತ್ತಿ ಆಗಲಿ ಜೋಳ ಆಗಲಿ ತುಂಬ ಬೆಳೆ ಆಗೋದು ಒಂದು ಮೂರರಿಂದ ನಾಲ್ಕು ಲಕ್ಷದ ಬೆಳೆ ಹಾನಿಯಾಗಿದೆ ನಮಗೆ ಟೈಮ್ ಟೈಮ್ಗೆ ಮಳೆಯೇ ಆಗ್ತಾ ಇಲ್ಲ ಈಗ ವರ್ತಮಾನ ತುಂಬ ಕೆಟ್ಟೋಗಿದೆ ಕಾಲ ಅಂತೂ ಮಳೆ ಯಾವ ಟೈಮ್ ಟೈಮ್ಗೆ ಆನ್ ಟೈಮ್ಗೆ ಆಗ್ತಾನೇ ಇಲ್ಲ ಮಳೆ ಆಗಲಿ ಚಳಿ ಆಗಲಿ ಬೇಸಿಗೆ ಆಗಲಿ ಯಾವ್ದೂ ಕರೆಕ್ಟು ಟೈಮ್ಗೆ ಆಗ್ತಾ ಇಲ್ಲ ಇವಾಗ